ನಾವು ತಯಾರಿಸುವಂಥ ತಿಂಡಿಗಳು ಅಂದರೆ ರೊಟ್ಟಿ ಚಪಾತಿ ಪಲಾವು ಇಡ್ಲಿ ಆ ಥರ ಪ್ರತಿಯೊಂದನ್ನು ಮಾಡ್ತೀವಿ ಪಲಾವು ಅಂದರೆ ಒಂದಿನ ಪಲಾವು ಒಂದಿನ ಉಪ್ಪಿಟ್ಟು ಒಂದಿನ ಇಡ್ಲಿ ಇನ್ನ ರೊಟ್ಟಿ ಈ ಥರ ಮಾಡ್ತೀವಿ ಚಪಾತಿ ಚಪಾತಿ ಮಾಡಬೇಕು ಅಂದರೆ ನಮ್ಮ ಬೆಳಗ್ಗೇ ಬೇಗ ಮಾಡಬೇಕಂದ್ರೆ ಎದ್ದು ತರಕಾರಿಯೆಲ್ಲ ರಾತ್ರಿ ಕಟ್ ಕಟ್ ಕಟ್ಮಾಡಿ ಇಟ್ಟುಕೊಳ್ತಿವಿ ಪಲ್ಯಕ್ಕೆ ಬೆಳಗ್ಗೆ ಎದ್ದು ಹಿಟ್ಟು ಕಲಸ್ಕೊಂಡು ಬಿಟ್ಟು ಬೆಳಗ್ಗೆನಾಗೆ ಚಪಾತಿ ಮಾಡ್ಕೋತೀವಿ ಪಲ್ಯ ಬೇಗ ಮಾಡ್ಕೊಂಬಿಟ್ಟು ನಾವು ಬೆಳಗ್ಗೆ ಮತ್ತು ಸಹ ಮಧ್ಯಾಹ್ನಕ್ಕೆ ತಿಂಡಿಗಳು ಮಾಡಿದ ಅಡಿಗೆ ಮಾಡ್ತೀವಿ ಸಂಜೇ ಅಡಿಗೆ ಸಾಂಬಾರು ಮಾಡಬೇಕು ಸಾಂಬಾರ್ ಮಾಡ್ತೀವಿ ಅರ್ಜೆಂಟ್ ಮಾಡೋಂಥ ಸಾಂಬಾರ್ಗಳು ಮತ್ತು ಬೆಳಗ್ಗೆ ತಿಂಡಿ ಮಾಡಬೇಕು ಅಂದರೆ ಇಡ್ಲಿ ಮಾಡಬೇಕಂದ್ರೆ ರವೆ ಒಂದರ್ಧ ಅರ್ಧ ಕೆ ಜಿಗಿನ್ನ ನೆನಸ್ಬಿಟ್ಟು ಉದ್ದಿನಬೇಳೆ ರವೆ ಮಿಕ್ಸ್ ಮಾಡಿ ಉದ್ದಿನಬೇಳೆನ ಮಿಕ್ಸಿ ಮಾಡಿಬಿಟ್ಟು ರವೆ ಕಲ್ಸಿಟ್ ಬಿಡ್ತಿವಿ ರಾತ್ರಿನಾಗೆ ಬೆಳಗ್ಗೆ ಎದ್ದುಬಿಟ್ಟು ಇಡ್ಲಿ ಮಾಡ್ತೀವಿ ಅರ್ಜೆಂಟಿಗಾಗುತ್ತೆಂತ ಮತ್ತು ಪಲಾವ್ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದು ಬೇಗ ಮಾಡೋಕ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ತರಕಾರಿಗಳ್ನ ರಾತ್ರಿ ಹೆಚ್ಚಿಟ್ಟೊಂಬಿಟ್ಟು ಪ ಬೆಳಗ್ಗೆ ಎದ್ದು ಬೇಗ ನಾವು ಗದ್ದೆ ಹೋಗಬೇಕು ಲೇಟಾಗತ್ತೆ ಅಂದ್ಬಿಟ್ಟು ಬೇಗ ತಾ ಪಲಾವ್ ಮಾಡ್ತೀವಿ ಮತ್ತು ಹಬ್ಬ ಹಬ್ಬಗಳು ಬಂತಂದರೆ ವಿಶೇಷವಾದ್ ತಿಂಡಿಗಳ್ ಮಾಡ್ತೀವಿ ಹಬ್ಬಗಳ ಅಡಿಗೆಗಳು ವಿಶೇಷವಾದಂಥ ಅಡಿಗೆಗಳು ತಿಂಡಿಗಳು ಚಕ್ಲಿ ಕೊಡುಬಳೆ ನಿಪ್ಪಟ್ಟು ಆ ರೀತಿ ಮಾಡ್ತೀವಿ ಚಕ್ಲೀನ ಅವಾಗ್ ಕೆಲವೊಂದು ಹಬ್ಬಗಳಿಗೆ ಬೇರೆ ಬೇರೆ ವಿಶೇಷವಾದಂಥ ತಿಂಡಿಗುಳುನ್ ಮಾಡ್ತೀವಿ ಈಗ ಮೊನ್ಮೊನ್ನೆ ಶಿವರಾತ್ರಿ ಹೋಯಿತು ಶಿವರಾತ್ರಿ ದಿನ ತಂಬಿಟ್ಟು ಮಾಡ್ತೀವಿ ತಂಬಿಟ್ಟು ಹೇಗೆ ಮಾಡೋದಂದರೆ ಕ ಅಂತ ಕಡಲೆ ಕಡಲೆ ಎಲ್ಲರು ಪುಡಿ ಮಾಡಿಬಿಟ್ಟು ಅದಕ್ಕೆ ಬೇರೆಲ್ಲ ಎಳ್ಳು ಕೊಬ್ಬರಿ ಎಲ್ಲ ಹಾಕ್ಬಿಟು ಬೆಲ್ಲ ಪಾಕ ಮಾಡ್ಬಿಟ್ಟು ಹಾಕ್ಬಿಟ್ಟು ತಂಬಿಟ್ಟು ಮಾಡ್ತೀವಿ ಇನ್ನು ಬೇರೆ ಏನು ಮಾಡ್ತಿವಂದ್ರೆ ಅಕ್ಕಿರೊಟ್ಟಿ ಮಾಡ್ತೀವಿ ಅಕ್ಕಿರೊಟ್ಟಿ ತರಕಾರಿ ಪಲ್ಯ ಎಣ್ಣೆಗಾಯಿ ಪಲ್ಯ ಕಾಯಿಚಟ್ನಿ ಈತರ್ದನ್ನೆಲ್ಲ ಮಾಡ್ತೀವಿ ರೊಟ್ಟಿಯ ಜೊ ಚೆನ್ನಾಗ್ ಇರುತ್ತೆ ಮತ್ತು ದಿಢೀರನ್ ಮಾಡಬೇಕಂದ್ರೆ ನೀರು ರಾತ್ರಿ ನೀರು ಅಕ್ಕಿ ನೆನ್ಸಿಟ್ಬಿರ್ತೀವಿ ಬೆಳಗ್ಗೆ ಎದ್ದು ಏನು ಮಾಡೋದಪ್ಪ ಅಂತ ಗೊತ್ತಾಗೋಲ್ಲ ರಾತ್ರಿ ರಾತ್ರಿ ಮಲಗುವಾಗ ಒಂದು ಒಂದ್ಪಾವು ಅಕ್ಕಿ ನೆನ್ಸಿಬಿಟ್ ಮಲಗೋದು ಬೇ ದಿಢೀರಂತ ಬೆಳಗ್ಗೆ ಏನು ಮಾಡೋದಪ್ಪ ಅನಿಸ್ದಾಗ ಎದ್ದುಬಿಟ್ಟು ರುಬ್ಬಿಟ್ಟು ನೀರು ದೋಸೆ ಥರ ಮಾಡ್ತೀವಿ ಚಟ್ನಿ ಕಾಯಿಚಟ್ನಿ ಮಾಡಿದ್ರೆ ನೀರು ದೋಸೆ ಕಾಯಿಚಟ್ನಿಗೆ ಚೆನ್ನಾಗುತ್ತೆ ಹಾಗೆ ಮತ್ತು